ನಾನು ಖೊ ಖೋ ಕ್ರಿಕೆಟ್ ವಾಲಿಬಾಲ್ ಮುಂತಾದ ಆಟಗಳನ್ನು ಆಡುತ್ತೇನೆ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಆಟವನ್ನು ಆಡುತ್ತೇನೆ ಸೊ ನಮಗೆ ತುಂಬ ತುಂಬ ಜಾಗವಿರುವಂತಹ ಮೈದಾನದಲ್ಲಿ ನಮಗೆ ಆಡಲು ನಾವು ಬಯಸ್ತೀವಿ ಸೊ ಇದರಿಂದ ಖೊ ಖೋ ತುಂಬ ಜಾಗ ಬೇಕಾಗಿರೋದರಿಂದ ತೊ ಅದಕ್ಕೆ ಆದಂತಹ ಸ್ಥಳವನ್ನು ನಾವು ಮೀಸಲು ಮಾಡಿಕೊಂಡು ಫಸ್ಟೆ ಗ್ರೌಂಡನ್ನ ರೆಡಿ ಮಾಡಿಕೊಂಡು ಯಾವ ರೀತಿ ಏನು ಯಾವ ರೀತಿ ಪ್ರಿಪೇರ್ ಮಾಡಿಕೋಬೇಕು ಗ್ರೌಂಡ್ ಅನ್ನೋದನ್ನು ನಾವು ಮಾಡಿ ಆಮೇಲೆ ನಾವು ಆಡಕ್ಕೆ ಶುರು ಮಾಡ್ತೀವಿ